ಹಲೋ ರೀ ಮೇಡಮ್ ಹಾಂ ಯಾವರ ಚೆನ್ನಾಗಿರೋ ಸೀರೆ ಅದಾವ ರೀ

ಹಾಂ ಸಾಫ್ಟ್ ಸಿಲ್ಕ್ ಇದಾವೇನು ರಿ ರೇಟ್ ಹೆಂಗ್ ರೀ ಸಾಫ್ಟ್ ಸಿಲ್ಕ್ ಹ್ಞೂ ಹದಿನೈದು ನೂರು ಸಾವಿರದೋರಾ ಈಗೇನು ರೀ ಆರುನೂರು ಎಂಟುನೂರು ಆಗೇವು ಸಾಫ್ಟ್ ಸಿಲ್ಕ ಏ ಸಾಫ್ಟ್ ಸಿಲ್ಕಲ್ಲಿ ನೋಡಿ ಹಾಕ್ರಿ ಅವನ್ನ ಅಯ್ಯೋ ಸಾಫ್ಟ್ ಸಿಲ್ಕ್ ತುಟ್ಟಿ ಯಾಕೋ ಬಿಡ್ ಇಲ್ಲಾಂದ್ರೆ ಬ್ರಾಶ್ಶೋ ಅದಾವನು ರೀ ಯಾವ ಅದಾವೆ ರಿ ಯಾ ರೇಟಿಂಗ್ ಅದಾವ ಬ್ರಶ್ ಅದಾವ ರೀ ನೋಡಿರಿ ಸಾವಿರದ್ದು ಒಂದು ನಾಲ್ಕು ಹಾಕಿಕೊಡ್ರಿ ಹೆಂಗ್ ಹಾಕ್ಕೊಡ್ತೀರಿ ಹ್ಞೂ ಎಂಟುನೂರು ಒಂದು ಹಾಕ್ರಿ ಒಂದು ಐದು ಕೊಡಿರಿ ಅವ್ನ ಅಲ್ಲರೀ ಅದಕ್ಕೆ ರೇಟಿಂಗ್ ತಕ್ಕ ಕೇಳೀವಿ ನಾವು ಅದು ಕ್ವಾಲ್ಟಿ ನೋಡಿ ಕೇಳೀವಿ ಕ್ವಾಲ್ಟೀ ಚಲೋ ಐತೆ ನಾವು ರೇಟ್ ಸರಿಸ್ತಿದ್ದಿಲ್ಲ ಕ್ವಾಲ್ಟಿ ಎರಡೂ ಐತೆ ಕೊಡ್ರಿ ಅದನ್ನು ಎಂಟುನೂರು ಹಾಕ್ ಕೊಡಿರಿ ಅಲ್ಲರೀ ನಾವು ಬಟ್ಟೆ ತಗೊಂಡಾರ ಅದೇವಿ ಕ್ವಾಲ್ಟಿ ನೋಡೇ ಕೇಳೀವಿ ಎಂಟುನೂರು ಹಾಕ್ ಕೊಡಿರಿ ಅದನ್ನು ಬ್ರಾಸ್ಸೋ ಎಲ್ಲಿ ರಿ ನಾವು ಅದು ಅಲ್ಲ ಸಾಫ್ಟ್ ಸಿಲ್ಕ್ ಮುಗಿಸ್ಲೇ ಇಲ್ಲಲ್ಲ ರೀ ನಾವು ಅದನ್ನು ಇದು ಬ್ರಾಶೋನ ಇಷ್ಟ ಆಗೇವ ರೀ ಅವನ್ನು ಎಂಟುನೂರು ಹಂಗ ಐದು ಮುಗಿಸ್ ರೀ ಹಾಂ ಐದು ಐದು ಕೊಡಿರಿ ಒಂದು ಹಾಂ ಯಾವ ಚೂಡಿ ಇದಾವ್ನ ರೀ ಲಾಂಗ್ ಫ್ರಾಕ ಇವು ಹಾಂ ಟಾಪ್ ಅದಾವ ರೀ ಟಾಪ್ರೇ ರೇಟ್ ಹೆಂಗ್ ರೀ

ಟಾಪ್ ರೇಟ್ ಹೆಂಗ್ ಅದಾವ ರೀ ಅವು ಹಾಂ ಟಾಪು ಕಲರ್ಸ್ ಅದಾವ ರೀ ಅದ್ರೊಳಗೆ

ನೋಡಿ ಒಂದು ಹಸ್ರ್ ಕಲರ ಒಂದು ಕೆಂಪು ಕಲರ ಎರಡು ಟಾಪ್ ತೆಗೀರಿ ಹಾಂ ಅದ್ರೊಳ್ಗೆ ಅವನ್ನು ರೇಟ್ ನೋಡಿ ಹಾಕ್ರಿ ಅವನ್ನ ಟಾಫಿನವು